ಹಲೋ ಸರ್ ನಾನು ಗಗನ್ ಅಂತ ನೀವು ಫುಟ್ಬಾಲ್ ಕೋಚು ಮುನಿಯಪ್ಪ ಅಲ್ವಾ ಹಾಂ ಸರ್ ನೀವು ನನಗೆ ಫುಟ್ಬಾಲ್ ಹೇಳಿ ಕೊಡಿ ಸರ್ ನನಗೆ ಫುಟ್ಬಾಲ್ ತುಂಬ ಇಷ್ಟ ನಾನು ತುಂಬ ದಿಸ್ದಿಂದ ಆಡ್ತಿದ್ದೀನಿ ನಾನು ವಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಬೇಕು ಎವ್ರಿ ವೀಕ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಫುಟ್ಬಾಲ್ ಆಡ್ತೀನಿ ಇನ್ನೂ ನಾನು ಜಾಸ್ತಿ ಕಲಿಬೇಕು ನನಗೆ ಫುಟ್ಬಾಲ್ ಹೇಳಿ ಕೊಡಿ ಸರ್ ವಲ್ಡಿಗೆ ಸೆಲೆಕ್ಟ್ ಆಗಬೇಕು ಇಲ್ಲ ಸರ್ ನೀವು ಹೇಳಿ ಸರ್ ನಾನು ಬರ್ತೀನಿ ಹ್ಞೂ ಇಲ್ಲ ಸರ್

ಹ್ಞೂ ಹ್ಞೂ ಇಲ್ಲ ಸರ್ ಆಗಲ್ಲ ಸರ್

ಓ ಓಕೇ ಸರ್ ಥ್ಯಾಂಕ್ ಯು ಸರಿ ಓಕೇ ಸರ್ ಹ್ಞೂ